ಹಲೋ ರೀ ಹ್ಞೂ ಹ್ಞೂ ತ್ರಿವೇಣಿ ಅಂತ ಹೇಳಿರಿ ಕಸ್ಟಮರ್ರಿ ನಿಮ್ಮಲ್ಲಿ ಹಾಲು ಒಯ್ತೀನಿ ಅಲ್ರಿ ಅವ್ರು ಮಾತಾಡ್ತೀನಿ ರೀ ಅಲ್ರಿ ಏನು ಹಾಲು ಕೊಟ್ಟಿರಿ ನೀವು ಫುಲ್ ಕೆಟ್ಟೆ ಹೋಗ್ಬಿಟ್ಟವ ನಮ್ಮಲ್ಲಿ ಇಂಥ ಹಾಲು ಕೊಟ್ಟರೆ ಹೆಂಗೆ ರೀ ನೀವು ಅವೂ ಕಾಯ್ಸ್ಲಾಕ್ ಇಟ್ಟ್ಕೇನೆ ಕೆಟ್ಟು ಹೋಗ್ಯವ ತೊಗೋರೀ ಇದ್ದು ಫ್ರಿಜ್ಜನಾಗ ಇಟ್ಟರೂ ಕೆಡ್ಲತ್ತವರಿ ಹೆಂಗೆ ಮಾಡ್ಬೇಕು ರೀ ನಾವು ರೀ ಮೊನ್ನೆ ಇವತ್ತು ಒಯ್ತೀನಿ ರೀ ಇವತ್ತು ಮಾರ್ನಿಂಗ್ ತಗೊಂಡ್ಬಂದೀನಿ ರೀ ಮಧ್ಯಾಹ್ನದ ಅಷ್ಟೊತ್ತಿಗೆ ಕೆಟ್ಟೆ ಹೋಗಿವೆ ರೀ ನೀವೇನು ದೇವಿಕ ಅವ್ರು ಅಲ್ಲ ರೀ ನೀವು ಹಾಂ ನೀವೇ ಇದ್ರಿ ಮ್ಯಾನೇಜರ್ ಅಲ್ಲಿ ಅಲ್ಲಿ ಯಾರೂ ವರ್ಕರ್ ಕೊಟ್ಟಿದ್ದರು ರೀ ಅಲ್ರಿ ಪಾಕೆಟ್ ಒಳಗಿಂದ ಹೆಂಗೆ ಮಾಡ್ತೀರ ರೀ ನೀವು ಡೇಟ್ ಕರೆಕ್ಟ್ ಇದ್ದವು ಕೊಡಿರಿ ಹಂಗೆ ಡೇಟ್ ಎಕ್ಸ್ಪೈರ್ ಆಗಿರೋವು ಎಲ್ಲ ಕೊಡ್ಲಕ ಹತ್ತೀವಿ ರೀ ನಮ್ಗೆ ಇಲ್ರಿ ಕೆ ಇಲ್ರಿ ಹ್ಞೂ ಹಂಗೆ ಅಲ್ರೀ ನೀವು ಕೆಟ್ಟೋರು ಅಂದರೆ ಕೆಟ್ಟವರೆ ಅಂತ ಹೇಳ್ತೀವಲ್ಲ ರೀ ಮತ್ತು ಬಾವಾಣಿ ಒಳಗೆ ಕಾಯಿಸ್ಲಿಕ್ಕೆ ಇಟ್ಟಿರ್ತೀನಿ ಕೆಟ್ಟೋದು ರೀ ಅವು ಅದ್ರೊಳ್ಗೆ ಫಾಲ್ಟ್ ಏನು ಅದ ರೀ ನಮ್ಮ ಕಡೆ ಏನು ತಪ್ಪಿಲ್ಲ ರೀ ನಾವೂ ಬಾವಾಣಿ ಎಲ್ಲ ತೊಳ್ಸು ಚೆಂದ ಮಾಡಿಯೇ ಹಾಕಿರ್ತೀವಿ ರೀ ಹಂಗೆ ಅದು ಬಾವಾಣಿ ಒಳಗೆ ಹಾಲು ಹಾಕಿ ಕಾಯಿಸ್ಲಿಕ್ಕೆ ಇಟ್ಟಿದ್ದರೆ ಕಾ ತಂದ ತಕ್ಷಣ ಕಾಯಿಸ್ತೀವಿ ರೀ ಕಾಯಿಸೋ ಟೈಮ್ನಾಗ ಒಡ್ದೋಗ್ಯವ ರೀ ಇಲ್ಲ ಇಲ್ರಿ ನಾವು ಹಾಲಿನ ಬೊಗಣಿಗೆ ಹಾಕೀವಿ ರೀ ಸ್ವಲ್ಪ ನೀವು ಡೇಟ್ ಅದು ನೋಡಿ ಮಾಡಿ ಕೊಡಿರಿ ಮೇ ಬಿ ಡೇಟ್ ಎಕ್ಸ್ಪೈರ್ ಆಗಿತ್ತೇನೋ ಇದ್ರದ್ದು ಅಲ್ರಿ ನೀವು ಮೊನ್ನೆ ಎಲ್ಲ ತರಿಸಿ ಒಂದೊಂದ್ ಸರಿ ಮೊನ್ನೆ ತರಿಸಿ ಎಲ್ಲ ಹಾಲು ಕೊಡ್ತೀರ ರೀ ಹಾಂ ರೀಸೆಂಟಾಗಿ ಯಾವು ತರಿಸಿ ಅವು ಕೊಟ್ಟು ಕೊಡಿರಿ ನಮ್ಗೆ ಹಂಗೆ ಎಕ್ಸ್ಚೇಂಜ್ ಮಾಡಿ ಕೊಟ್ಟು ಇನ್ನೊಂದ್ಸರಿ ನಿಮ್ಮಲ್ಲಿ ತಗೊಳ್ಬೇಕಂತ ಬಂದರೆ ಹೀಗೆ ಆದರೆ ಹೆಂಗೆ ರೀ ನಾವು ಅಂದ್ನಿ ರೀ ಇವತ್ತು ಮಾರಿವೂ ಉಳ್ದಿವೆ ಅಂದ್ರೆ ಕೊಟ್ಟು ಅವು ಕೊಟ್ರೆ ಅಂದ್ರೆ ಏನು ಮಾಡೋಣ ರೀ ಹಾಂ ರೀ ಆಯ್ತು ರೀ ನೆಕ್ಸ್ಟ್ ಟೈಮು ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಇದೂ ನೆಕ್ಸ್ಟ್ ಟೈಮ್ ಇಂದ ಕರೆಕ್ಟ್ ಕೊಡಿರಿ ಸ್ವಲ್ಪ ನೀವು ಡೇಟ್ ನೋಡಿರಿ ನಮ್ಮ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲರಿ ಸ್ವಲ್ಪ ಏನೂ ಈಗಿಂದ ಹೀಗೆ ತಂದಿರ್ತೀರಲ್ಲ ಅವು ಅಂಥವೇ ಕೊಡಿರಿ ಇಲ್ಲರಿ ಅವ್ರು ಗೊತ್ತಿಲ್ಲ ರೀ ನಮ್ಗೆ ನೆಕ್ಸ್ಟ್ ಟೈಮ್ ಇನ್ನೂ ಬಂದು ನೋಡಿರಿ ಕರೆಕ್ಟ್ ಇದು ಕೊಡಿರಿ ಇಲ್ಲ ಅಂದರೆ ಮತ್ತು ನೆಕ್ಸ್ಟ್ ಟೈಮ್ ಇಂದ ಹಾಗೆ ಕೊಡ್ಲಿಕ್ಕೆ ಇದೆ ಅಂದರೆ ನಾವು ತಗೊಳ್ಳೋದೆ ಬಿಟ್ಟು ಬಿಡ್ತೀವಿ ರೀ ನಿಮ್ಮಲ್ಲಿ ಹ್ಞೂ ಕರೆಕ್ಟ್ ತ್ಯಾಂಕ್ ಯು